ಇದು ಮಂದಾರ ಹೋಟೆಲಲ್ವಾ ನಿಮ್ಮ ಹೋಟೆಲಲ್ಲಿ ಹೋಂ ಡೆಲೀರಿ ಇದೆಯಾ ಓ ಹೌದಾ ನಿಮ್ಮ ಹೋಟೆಲಲ್ಲಿ ಯಾವುದಾದರೂ ಸ್ಪೆಷಲ್ ತಿಂಡಿ ಇದೆಯಾ ಹಾಂ ಪೋಡಿ ಇದೆಯಾ ಒಂದು ನಾಲ್ಕು ಪ್ಲೇಟ್ ಪೋಡಿ ಕಳಿಸಿ ಆಯಿತಾ ಅದರ ಜೊತೆ ಎರಡು ವಡೆ ಸಾಂಬಾರು ಮತ್ತು ನಾಲ್ಕು ಇಡ್ಲಿ ಸಾಂಬಾರು ಬೇಕು ಮತ್ತು ಕುಡಿಯಲಿಕ್ಕೆ ಹತ್ತು ಕಾಫಿ ಕಳಿಸಿ ಆಯಿತಾ ಅದರಲ್ಲಿ ಎರಡು ಕಾಫಿಗೆ ಸಕ್ಕರೆ ಬೇಡ ಆಯಿತಾ ಹೌದು ಸಕ್ಕರೆ ಸ್ವಲ್ಪ ಕ ಕಡಿಮೆ ಇರಲಿ ಮತ್ತು ನನ್ನ ವಿಳಾಸ ನಿಮಗೆ ಗೊತ್ತುಂಟಾ ಹೇಳ್ತೇನೆ ಕೇಳಿ ಗುರುದಯಾ ಎರಡನೇ ಅಡ್ಡ ರಸ್ತೆ ಡೋರ್ ನಂಬರ್ ಇಪ್ಪತ್ತ್ಮೂರು ಅಪೋಸಿಟ್ ಸ್ಮಾರ್ಟ್ ಬಜಾರ್ ಭದ್ರಾವತಿ ಇಲ್ಲಿಗೆ ಕಳಿಸಿ ಆಯಿತಾ ಇದು ಅಡ್ರೆಸ್ಸ್ ನಿಮಗೆ ಗೊತ್ತಾಗ್ಲಿಲ್ಲಾಂದ್ರೆ ಇದೇ ನಂಬರ್ಗೆ ಕಾಲ್ ಬ್ಯಾ ಕಾಲ್ ಮಾಡಿ ಆಯ್ತಾ ಸರಿ ಆಯಿತು